ಇಪ್ಪತ್ತೊಂದು ಜನವರಿ ಸಾವಿರದ ಒಂಬೈನೂರ ತೊಂಬತ್ತೇಳು ಒಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತೇಳು ಮೇ ಸಾವಿರದ ಒಂಬೈನೂರ ತೊಂಬತ್ತ ಒಂದು ಒಂದು ಜಾನ್ವರಿ ಸಾವಿರದ ಒಂಬೈನೂರ ತೊಂಬತ್ತ ಆರು ಐದು ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತು